ನಮಸ್ತೆ ನಾನು ಬೈಕಿಂಗ್ ಹಾದಿಯಲ್ಲಿ ನಾನು ಇಟ್ಕೊಳೋಂಥ ಮೇಯ್ನ್ ತುಂಬ ಹಲವಾರು ಬೈಕ್ ಗೇರ್ಗಳಿವೆ ಮೊದಲ್ನೇದಾಗಿ ಹೆಲ್ಮೆಟ್ ಆಗಿರ್ಬೋದು ಜಾಕೆಟ್ಟು ಚೆಸ್ಟ್ ಪ್ರೊಟೆಕ್ಟರು ಎಲ್ಬೋ ಮತ್ತು ನೀ ಗಾರ್ಡ್ಸ್ ಆಗಿರ್ಬೋದು ಆಮೇಲೆ ಬೈಕಿಂಗ್ ರೈಡಿಂಗ್ ಪ್ಯಾಂಟ್ಸ್ ಬೇರೆ ಬೇರೆ ಸೆಪ್ರೇಟ್ ಆಗಿ ಬರುತ್ತೆ ಆಮೇಲೆ ಕೈಗೆ ಪ್ರೊಟೆಕ್ಷನಿಗೆ ತುಂಬ ಮುಖ್ಯವಾಗಿದ್ದು ಗ್ಲೌಸು ಏಕಂದರೆ ಗಾಡಿ ಓಡ್ಸ್ಬೇಕಾದ್ರೆ ತುಂಬ ವೈಬ್ರೇಷನ್ ಬರ್ತಾ ಇರುತ್ತೆ ಸೊ ಆ ಬೋಡಿ ಆ ವೈಬ್ರೇಷನ್ ನಿಮ್ಮ ಬೋಡಿಗೆ ಟ್ರಾನ್ಸ್ಫರ್ ಆಗೋಕ್ಕೆ ತುಂಬ ಟೈಮ್ ತಗೊಳಲ್ಲ ಸೊ ಹಾಗಾಗಿ ನಾವು ಮುಖ್ಯವಾಗಿ ಗ್ಲೌಸ್ ಏನು ಯೂಸ್ ಮಾಡ್ತೀವಿ ಅದು ಕ್ವಾಲಿಟಿ ಆಗಿರೋ ಗ್ಲೌಸ್ ಆಗಿರ್ಬೋದು ಪ್ಯಾಂಟ್ ಕೂಡ ಅಷ್ಟೇ ಅದು ತುಂಬ ಮುಖ್ಯವಾದ ಗೇರ್ ಆಗಿರುತ್ತೆ ಯಾಕೆಂತಂದರೆ ಇವಾಗ ಸಪೋಸ್ ಗಾಡಿ ಓಡಿಸ್ಬೇಕಾದ್ರೆ ಬಿದ್ದಾಗ ಫಸ್ಟು ಹರ್ಯೋದೇ ಪ ಕಾಲಿನವು ಕಾಲಿಗೇ ಹೊಡೆತ ಬೀಳೋದು ಕಾಲಿಗೆ ಹೊಡೆತ ಬಿದ್ದಾಗ ಪ್ಯಾಂಟ್ ನಾವೇನು ಹಾಕಿರ್ತೀವಿ ಅದು ಹರೀಬಾರ್ದು ಸೊ ತುಂಬ ಸ್ಟಿಫ್ ಆಗಿರೋ ಪ್ಯಾಂಟ್ ಹಾಕಿಕೋಬೇಕು ಆಮೇಲೆ ಮೇಯ್ನು ನಾವು ಇವಾಗ ಬಿ ಗಾಡಿಯಿಂದ ಬೀಳಬೇಕಾದ್ರೆ ಆಗಿರ್ಬೋದು ಸೊ ಅವಾಗ ಫಸ್ಟ್ ಏಟಾಗೋದೇ ಕಾಲಿಗೆ ಸೊ ಕಾಲು ಹುಷಾರಾಗಿ ಇರಬೇಕು ಅಂದರೆ ನಾವು ನೀ ಗಾರ್ಡ್ಸ್ ಬರುತ್ತೆ ನೀ ಗಾರ್ಡ್ಸ್ ಕೂಡ ಅಷ್ಟೇ ಅದನ್ನೆಲ್ಲ ನಾವು ಪರ್ಸ್ನಲ್ ಪ್ರೊಡಕ್ಟಿವ್ ಎಕ್ವಿಪ್ಮೆಂಟ್ ಅಂತೊಂದು ಕನ್ಸಿಡರ್ ಮಾಡ್ತೇವೆ ಆಮೇಲೆ ಹಿಂದುಗಡೆ ಇವಾಗ ಸಪೋಸ್ ಬೇರೆ ಗಾಡಿ ಹೊಡೆದಾಗ ನಮ್ಮ ತಲೆಗೆ ಏಟಾಗಬಾರ್ದು ಸೊ ಅವಾಗ ಹೆಲ್ಮೆಟ್ಟು ತು ಅತಿ ಮುಖ್ಯವಾದ ಒಂದು ಬ ರೈಡಿಂಗ್ ಗೇರ್ ಆಗಿರುತ್ತೆ ಯಾಕೆಂತಂದರೆ ಫ ಬಿದ್ದಾಗ ತಲೆಗೆ ಹೊಡೆತ ಬಿದ್ದಾಗ ಸ್ ಸಪೋಸ್ ಆ ಬ್ರೈನಿಗೇನಾದ್ರೂ ಹೊಡೆತ ಬಿದ್ದರೆ ಮನುಷ್ಯ ಕೋಮಾ ಹೋಗೋ ಸ್ಟೇಜಸಲ್ಲಿ ಇರುತ್ತೆ ಸಾಯೋ ಅಂತ ಪರಿಸ್ಥಿತಿನೂ ಬರುತ್ತೆ ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಈ ಗೇರ್ಸ್ ಅತಿ ಅಮೂಲ್ಯವಾದ ಐ ಮೀನ್ ಅದು ತುಂಬ ಬೇಕು ಯಾವಾಗ್ಲು ನೀವು ಗಾಡಿ ಓಡಿಸ್ಬೇಕಾದ್ರೆ ಈವನ್ನು ರೈಡಿಂಗ್ ಶೂಸ್ ಆಗಲಿ ನಾವು ಅದನ್ನು ಬೂಟ್ಸ್ ಅಂತ ಹೇಳ್ತೀವಿ ಅದು ತುಂಬಾ ಮುಖ್ಯ ಕಾಲಿಗೆ ಇವಾಗ ಸ್ಪೈನ್ ಪ್ರೊಟೆಕ್ಟರ್ ಅಂತನೂ ಹೇಳ್ತೀವಿ ಹಿಂದುಗಡೆ ಬ್ಯಾಕ್ ಸಪೋರ್ಟಿಗೆ ಬಿದ್ದಾಗ ಅಕಸ್ಮಾತ್ ನಿಮ್ಮ ಬೆನ್ನು ನಾನು ಈಗ ಫು ಕೊಟ್ಟಾಗ ಬಿದ್ದಾಗ ಬೆನ್ನಿಗೆ ಹೊಡೆತ ಬೀಳಬಾರ್ದು ಅಂತಂದರೆ ಈ ಸ್ಪೈನ್ ಪ್ರೊ ಪ್ರೊಟೆಕ್ಟರ್ ಏನಿದೆ ಅದು ತುಂಬ ಮುಖ್ಯ ಆಮೇಲೆ ಮೇಯ್ನು ನೀವು ಹೆಲ್ಮೆಟ್ಟಲ್ಲೂ ಅಷ್ಟೇ ಇವಾಗ ಫುಲ್ ಹೆಲ್ಮೆಟ್ಟು ತೊಗೋಬೇಕಾಗುತ್ತೆ ಈ ಫೇಸ್ ಹೆಲ್ಮೆಟ್ಟಾಗಲೀ ಈ ಹಾಫ್ ಹೆಲ್ಮೆಟ್ಟಾಗಲೀ ಇದನ್ನು ಬಳಸಲೇಬಾರ್ದು ಯಾಕೆಂದರೆ ಅದು ನಿಮ್ಮ ತಲೆಗೆ ಪ್ರೊಟೆಕ್ಷನ್ನೇ ಇರೋಲ್ಲ ಈ ಗೇರ್ಸ್ ಎಲ್ಲ ತುಂಬಾ ಮುಖ್ಯ ಆಮೇಲೆ ನೀವು ರೈಡಿಂಗ್ ಹೋಗಬೇಕಾದ್ರೆ ಅದು ತುಂಬ ಲಾಂಗ್ ರೈಡಲ್ಲೆಲ್ಲ ಸಪೋಸ್ ಅಲ್ಲಿ ಏನೂ ವ್ಯವಸ್ಥೆಗಳೇ ಇಲ್ಲ ನಿಮಗೆ ಸೊ ಆಗ ಮೇಯ್ನ್ ಮು ಮುಖ್ಯವಾಗಿ ಬೇಕಾಗಿರೋದು ನಿಮಗೆ ಪಂಚರ್ ಕಿಟ್ ಆ ಪಂಚರ್ ಕಿಟ್ಟು ನಿಮಗೆ ಬಹಳ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ ತುಂಬ ಕಾಸ್ಟ್ಲಿನೂ ಇಲ್ಲ ಅಂದರೆ ಅದು ನಿಮ್ಗೆ ಒಂದು ಮುನ್ನೂರರಿಂದ ನಾನೂರು ರೂಪಾಯಿ ಒಳಗಡೆನೇ ಸಿಕ್ಕಿಬಿಡುತ್ತೆ ಆದರೆ ತುಂಬ ಇವಾಗ ಬೆಟ್ಟದ ಕಡೆ ಹೋಗ್ತಾ ಇರ್ತೀರ ಅಲ್ಲೆಲ್ಲ ರೋಡ್ ಸರಿ ಇರೋಲ್ಲ ರಸ್ತೆ ಸರಿ ಇರೋಲ್ಲ ಅವಾಗೆಲ್ಲ ನಿಮಗೆ ಅದು ಟಯರ್ ಬರ್ಸ್ಟ್ ಆಗೋದಾಗಲಿ ಈ ಥರ ಸೊ ನಿಮ್ಮ ಹತ್ತಿರ ಪಂಚರ್ ಕಿಟ್ ಇದ್ದರೆ ಅದು ನಿಮಗೂ ಹೆಲ್ಪ್ ಆಗುತ್ತೆ ನಿಮ್ಮ ನಿಮ್ಮ ಜೊತೆ ಸಹಪಾಠಿಗಳು ಏನು ಇರ್ತಾರೆ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ